ನಾವು ಕೆಲಸ ಮಾಡುವಂತಹ ಕಚೇರಿಯಲ್ಲಿ ನಮಗೆ ಎದುರಾಗುವಂತಹ ಸಂಘರ್ಷಗಳು ಅಥವಾ ಸಂಕಷ್ಟಕರ ಸನ್ನಿವೇಶಗಳನ್ನು ನಾವು ಯಾವ ರೀತಿ ನಿರ್ವಹಿಸುತ್ತೇವೆ ಅಂದರೆ ಹೇಗೆಂದರೆ ನಮ್ಮ ಸುತ್ತಮುತ್ತಲಿನ ಸಹೋದ್ಯೋಗಿಗಳ ಹತ್ತಿರ ನಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳೋದ್ರಿಂದ ಹಾಗಾಗಿ ನಮ್ಮ ಸಹೋದ್ಯೋಗಿಗಳು ಒಂದು ವೇಳೆ ನಾನು ಸರಿಯಾದ ಸಮಯಕ್ಕೆ ಕಚೇರಿಗೆ ಹೋಗದಿದ್ದರೆ ನನ್ನ ಸಹೋದ್ಯೋಗಿಗಳು ನನ್ನ ನನ್ನ ಕೆಲಸವನ್ನು ಮಾಡುತ್ತಾರೆ ಅದೇ ರೀತಿ ನಾವು ದಿನನಿತ್ಯದ ಕೆ ದಿನನಿತ್ಯ ನಮ್ಮ ಉದ್ಯೋಗದ ಕಚೇರಿಯಲ್ಲಿ ಒಂದಲ್ಲ ಒಂದು ರೀತಿ ನಾವು ಸಮಸ್ಯೆಗಳನ್ನ ಎದುರಿಸಬೇಕಾಗ್ಲೇ ಬರುತ್ತೆ ಕೆಲವೊಂದು ಸಲ ಏನೋ ಒಂದು ಮನೆಯಿಂದ ಏನೋ ಒಂದು ಫೋನ್ ಕಾಲ್ ಬರುತ್ತೆ ಅಥವಾ ಮನೆಯಿಂದ ಏನೋ ಒಂದು ನಿಮಗೆ ನಿಮ್ಮ ತಂದೆ ತಾಯಿಗೆ ಹುಷಾರಿಲ್ಲ ಅಥವಾ ನಿಮ್ಮ ಮಕ್ಳಿಗೆ ಹುಷಾರಿಲ್ಲ ಅಂತೇಳಿ ಏನಾದರೂ ಫೋನ್ ಬಂದಾಗ ಅಲ್ಲಿ ಡೆರ್ ಫೋನ್ ಬಂದಾಗ ನಾವು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಆಪೀಸರು ನಮ್ಮ ಮೇಲಿನ ಅಧಿಕಾರಿಗಳು ಬಂದು ನಮಗೆ ಬೈತಾರೆ ಆಗ ಎಷ್ಟೋ ಸಲ ನಾವು ಅತ್ತಿರೋವಂಥ ಘಟನೆಗಳು ಸಹ ಉಂಟು ನಮ್ಮ ಜೀವನದಲ್ಲಿ ಆ ರೀತಿಯಾದಂತಹ ಸಮಸ್ಯೆಗಳನ್ನು ಸಮೇತ ನಾವು ಎದುರಿಸಬೇಕಾಗುತ್ತೆ ಆ ರೀತಿ ತುಂಬಾ ಕಷ್ಟ ಅಂತನೂ ಹೇಳ್ಬೋದು ನಾವು ಯಾವುದೇ ಒಂದು ಕಚೇರಿಯಲ್ಲಿ ಎಷ್ಟೇ ನಾವು ನಿಯತ್ತಾಗಿ ಕೆಲಸ ಮಾಡಿದ್ರು ಯಾವುದಾದ್ರೂ ಒಂದು ಮುಖಾಂತರ ನಮಗೆ ಒಂದು ಮಾತು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆಂ ಹಾಗಂತ ನಾವು ನಮ್ಮ ಕೆಲಸದ ಒಂದು